ನನ್ನ ಸೆಕೆಂಡ್ ಪ್ರೊಡಕ್ಟ್ ಬಂದ್ಬಿಟ್ಟು ನೆಗೆಟಿವ್ ಎಕ್ಸ್ಪೀರಿಯನ್ಸು ಸೊ ಅದು ಸೀರೆ ಸೀರೆ ಅಂತ ಬಂದರೆ ಅದು ನಮಗೆ ಉಡೋದಕ್ಕೆ ತುಂಬ ಕಷ್ಟ ಆದ್ರೆ ಅದನ್ನ ಇಷ್ಟಪಡೋದಿಲ್ಲ ಯಾಕೆಂದರೆ ಅಭ್ಯಾಸ ಇರಲ್ಲ ನಮಗೆ ಅದನ್ನು ಉಟ್ಕೊಳೊದಕ್ಕೆ ಮತ್ತು ಹಿಂದಿನ ಕಾಲದಲ್ಲಿ ಮಹಿಳೆಯರು ಒಂಬತ್ತು ಗಜದ ಸೀರೆಯನ್ನು ಉಡ್ತ ಉಡುತ್ತಾ ಇದ್ರು ಸೊ ಈಗ ಇದೇ ನಮ್ಮ ಈಗಿನ ಕಾಲದಲ್ಲಿ ಒಂಬತ್ತು ಗಜ ಸೀರೆಯನ್ನು ಉಡಿಸಲು ಯಾರೂ ಕೂಡ ಇಷ್ಟಪಡಲ್ಲ ಮತ್ತು ಸೀರೆ ಅಂತ ಬಂದರೆ ಸೀರೆ ತುಂಬ ಕಾ ದುಬಾರಿಯಾಗಿರುತ್ತೆ ಯಾಕೆಂದರೆ ಬೆಲೆ ತುಂಬ ಜಾಸ್ತಿ ಇರುತ್ತೆ ಸೊ ಅದನ್ನ ಕೊಂಡ್ಕೊಳೊದಕ್ಕೆ ಕಷ್ಟ ಆಗುತ್ತೆ ಆ್ಯಂಡ್ ಬಟ್ಟೆ ಏನಾದರೂ ಒಂದು ಕಲರ್ ಕಲರ್ ಕಾಂಬಿನೇಷನ್ ಚೆನ್ನಾಗಿರಲ್ಲ ಇಲ್ಲಾಂದರೆ ಬಟ್ಟೆ ಚೆನ್ನಾಗಿರಲ್ಲ ಅಂತ ಒಂದು ರೀಸನ್ ಇರುತ್ತೆ ಮತ್ತು ಸೀರೆ ನಮಗೆ ಉಡಲು ಯಾಕೆಂದರೆ ಅದನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಇವಾಗ ನಾವು ಸೀರೆ ಉಟ್ಟು ಇನ್ನೆಲ್ಲೋ ಕೆಲಸ ಮಾಡಬೇಕು ಅಂದರೆ ಸೊ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಕೆಲಸ ಮಾಡೋದಕ್ಕೆ ಇಲ್ಲ ನಾವು ಎಲ್ಲನ ಹೋಗಬೇಕು ಟ್ರಾವೆಲ್ ಮಾಡಬೇಕು ಸೀರೆ ಸೀರೆ ಹಾಕ್ಕೊಂಡು ನಾವೆಲ್ಲಾದರೂ ಹೊರ್ಗಡೆ ಹೋಗ್ಬೇಕು ಅಂದರೂ ಕೂಡ ಕಷ್ಟ ಆಗುತ್ತೆ ಮತ್ತು ಇದುನ್ನ ತುಂಬ ಬೆಲೆಗಳ್ ಜಾಸ್ತಿ ಆದಾಗ ನಾವು ಅದು ತಗೊಳೊದಕ್ಕೆ ನಮಿನ್ ನಮಗ್ ಕಷ್ಟ ಆಗುತ್ತೆ ಬಟ್ ಈಗಿನ್ ಕಾಲದಲ್ಲಿ ಏನಂದರೆ ಮದುವೆ ತು ಸೀರೆ ಉಡೋದೆ ತುಂಬ ಕಡಿಮೆಯಾಗಿದೆ ಯಾಕೆಂದರೆ ಈಗಿನ್ ಕಾಲ ಹಾಗಿದೆ ಸೀರೆ ಉಡಲು ಎಲ್ಲೋ ಒಂದು ದಿನ ಮದುವೆಗಳಲ್ಲಿ ಇಲ್ಲಾಂದ್ರೆ ಹಬ್ಬದ ದಿನಗಳಲ್ಲಿ ಮನೆಯಲ್ಲಿ ಉಟ್ಕೊತಾರೆ ಅದು ಬಿಟ್ಟು ಬೇರೆ ಇಲ್ಲ ಮತ್ತು ಮದುವೆ ಸಮಯದಲ್ಲಿ ಹೇಗಂದ್ರೆ ಕಾಸ್ಟ್ಲಿ ಇರುತ್ತೆ ಸೊ ಆಗ ಆ ಟೈಮಲ್ಲಿ ಒಂದೋ ಎರಡೋ ತಗೊಂಡು ಉಟ್ಕೊಬೋದು ಅಷ್ಟೆ ಮತ್ತು ಯಾವಾಗಲೂ ಸೀರೆ ಉಡೋದಕ್ಕೆ ಆಗೋದಿಲ್ಲ ಕಷ್ಟ ಆಗುತ್ತೆ ಕೆಲಸ ಮಾಡೋದಕ್ಕಾಗಲ್ಲ ಮತ್ತು ಬೇರೆ ಎಲ್ಲಾದರೂ ಹೋಗೋದಕ್ಕಾಗಲ್ಲ ಸೊ ಇದರಿಂದ ಸೀರೆ ಸ್ವಲ್ಪ ನಮಗ್ ಕಷ್ಟ ಆದ್ರಿಂದ ನಾವು ನೆಗೆಟಿವ್ ಆಗಿ ಏ ಹೇಳ್ಬೋದು ಮತ್ತು ನೆಕ್ಸ್ಟು ಸೀರೆ ಬಂದುಬಿಟ್ಟು ನಾವು ಎಲ್ಲಾದ್ರೂ ಯಾವ್ದಾನ ಒಂದು ಟೈಮಲ್ಲಿ ಉಟ್ಕೊಂಡರೆ ಓಕೆ ಎಲ್ಲ ಟೈಮಲ್ಲು ಸೀರೆ ಉಟ್ಕೊಳೋಕ್ಕಾಗಲ್ಲ ಯಾಕಂದರೆ ನಮಗೆ ಉಟ್ಕೊಳೋದಕ್ ಬರೋದಿಲ್ಲ ಬೇರೆ ಒಬ್ಬರ ಸಹಾಯವನ್ನು ಪಡ್ಕೊಂಡು ಉಟ್ಕೊಬೇಕು ಅಂದರೆ ಅದು ಇನ್ನು ಕಷ್ಟ ಆಗುತ್ತೆ ಸೋ ಇರ್ತಾರೊ ಇಲ್ವೋ ಅನ್ನೋದು ಒಂದು ಸೊ ಬೆ ನಮಗೆ ಆದರೆ ಉಟ್ಕೊಂಬೋದು ಈಸಿ ಆಗುತ್ತೆ ಬಟ್ ಬೇರೆಯವ್ರ ಸಹಾಯ ತಗೊಂಡು ಉಟ್ಕೊಂಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಸೀರೆ ಅಭ್ಯಾಸ ಆದರೆ ಓಕೆ ಅಭ್ಯಾಸ ಆಗಲಿಲ್ಲಾಂದ್ರೆ ನಮಗ್ ಕಷ್ಟ ಆಗ್ತಾ ಬರುತ್ತೆ ದೆನ್ ಸೀರೆ ಬಂದ್ಬಿಟ್ಟು ಇದು ಸೀರೆಯಲ್ಲಿ ತುಂಬ ವೆರೈಟೀಸ್ ಇದೆ ಇವಾಗ ಅದೇ ರೀತಿ ಬೆಲೆ ಕೊಡುವ ಹಾಗೆ ಇರುತ್ತೆ ಸೊ ಬೆಲೆ ನೋಡೇ ನಾವು ಹೆದ್ರಕಂಬಿಡ್ಬೇಕು ಆ ಥರ ಇರುತ್ತೆ ಮತ್ತು ಸೀರೆ ಯಾವ್ದಾರ ಒಂದು ಹಬ್ಬಾಗ್ಳು ಮದ್ವೆಗಳಾದ್ರೆ ಮ್ಯಾನೇಜ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇಡೀ ದಿನ ಸೀರೇ ಉಟ್ಕೊಂಡಿದ್ರೆ ಅದು ಕೂಡ ನಮಗ್ ಕಷ್ಟ ಒಂದು ಆಫ್ ಆ್ಯನ್ ಅವರ್ ಇಲ್ಲ ಅತ್ತಿ ಎರೆ ಎರಡು ಗಂಟೆ ಮೂರು ಗಂಟೆ ಉಟ್ಕೊಂಡಿದ್ರೆ ಓಕೆ ಸೊ ಸೀರೆ ಬಂದುಬಿಟ್ಟು ಕಾ ತುಂಬ ಬೆಲೆ ಜಾಸ್ತಿ ಇರುತ್ತೆ ಇಲ್ಲಾಂದರೆ ನಮಗೆ ಅದ್ರ ಬಣ್ಣಗಳ್ ಇಷ್ಟ ಆಗಲ್ಲ ಇಲ್ಲಾಂದರೆ ಡಿಸೈನ್ಸ್ ಇಷ್ಟ ಆಗಲ್ಲ ಸೊ ಈ ರೀತಿಯಲ್ಲಿ ಸೀರೆಗಳು ಉಡೋದು ಕಷ್ಟ ಯಾಕಂದರೆ ನಮಗ್ ಅಭ್ಯಾಸ ಇರಲ್ಲ ಮೊದ್ಲಿಂದ ಡ್ರಸ್ಸಸ್ ಹಾಕ್ತೀವಿ ಟೀಶರ್ಟ್ ಹಾಕ್ತಿವಿ ಅಥ್ವಾ ಅದ್ರ ಬದಲು ಸೀರೆ ಉಟ್ಕೊಂಬೇಕು ಅಂದರೆ ಸ್ವಲ್ಪ ಒಂಥರ ಕಷ್ಟ ಆಗುತ್ತೆ ಸೊ ಅದನ್ನ ನಾವು ಮ್ಯಾನೇಜ್ ಮಾಡಬೇಕು ಅಂದರೆ ಇನ್ನೂ ಕಷ್ಟ ಆಗುತ್ತೆ ಸೊ ಆದ್ರಿಂದ ಸೀರೆ ಸ್ವಲ್ಪ ಸೀರೆಯಿಂದ ನಮಗೆ ಆ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಸೀರೆ ಆಗುತ್ತೆ ಅಂದರೆ ಸ್ವಲ್ಪ ಸೀರೆ ಉಡೋದಕ್ಕೆ ಕಷ್ಟ